ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲಿ ವಿಶಾಲ ಪರ್ವತ ಬೆಟ್ಟಗಳಿವೆ ನಮ್ಮ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ ಖನಿಜ ನಮ್ಮಲ್ಲಿ ಲಭ್ಯ ಇಲ್ಲ ಅರಣ್ಯ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಲಭ್ಯ ಇಲ್ಲ ಬಯಲು ಪ್ರದೇಶ ಆದರೆ ನಮ್ಮ ಜಿಲ್ಲೆಯ ನೀರಿನ ಮೂಲ ತುಂಗಭದ್ರಾ ನದಿ ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ ಸಾವಿರದ ಒಂಬೈನೂರ ಐವತ್ತಾರರ ನಂತರ ಇಲ್ಲಿ ಅಣೆಕಟ್ಟೆ ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಅದು ಈಗಿನ ವಿಜಯನಗರ ಜಿಲ್ಲೆಗೆ ಕೂಡ ವ್ಯಾಪಿಸಿಕೊಂಡಿದೆ ವಿಜಯನಗರ ಜಿಲ್ಲೆ ವಿಜಯ ತಾಲೂಕಿನ ವ್ಯಾಪ್ತಿಯಲ್ಲಿ ಕೂಡ ಅರ್ಧ ಬಾಗ ಈ ಅಣೆಕಟ್ಟೆ ಬರ್ತಾ ಇದೆ ಆ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ನೂರಾ ಐವತ್ತಕ್ಕೂ ಟಿ ಎಮ್ ಸಿ ಮಿಕ್ಕಿ ನೀರು ಅಲ್ಲಿ ಸಂಗ್ರಹ ಆಗುತ್ತೆ ಆ ನದಿಯ ನೀರೇ ನಮ್ಮ ಜಿಲ್ಲೆಗೆ ವರದಾನ ಕೆಲವು ಪ್ರದೇಶ ಮಾತ್ರ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕಾರಟಗಿ ಸಿದ್ದಾಪುರ ಮಾನ್ವಿ ಹಾಗೆ ರಾಯ್ಚೂರು ಜಿಲ್ಲೆ ಸಿಂಧನೂರು ರಾಯಚೂರು ಆಂಧ್ರದವ್ರಿಗೂ ಕೂಡ ಇದೇ ನದಿಯ ನೀರು ಹರಿಯುತ್ತದೆ ಅಂದರೆ ಅಣೆಕಟ್ಟೆ ನೀರನ್ನು ಸಮವಾಗಿ ಹಂಚಿಕೆ ಮಾಡಲಾಗಿದೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಹೀಗಾಗಿ ಅಂದಿನ ರಾಯಚೂರು ಮತ್ತು ಇವತ್ತಿನ ಕೊಪ್ಪಳ ಜಿಲ್ಲೆ ಎರಡು ಜಿಲ್ಲೆಗೂ ಕೂಡ ತುಂಗಭದ್ರಾ ಆಣೆಕಟ್ಟೇನಿದೆ ವರದಾನ ಒಂದು ಕಾಲಕ್ಕೆ ಗಂಗಾ ಸ್ನಾನಂ ತುಂಗಾ ಪಾನಂ ಅನ್ನುವಂಥ ಒಂದು ಮಾತಿತ್ತು ಅಷ್ಟು ಸ್ವಚ್ಛವಾಗಿ ಈ ನದಿಯ ನೀರು ಹರೀತಾ ಇತ್ತು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಆ ನೀರನ್ನು ಜೀವಕ್ಕೆ ವರದಾನವಾಗಿ ಅದನ್ನು ಮಾಡ್ತಾ ಇದ್ದರು ಅದು ವ್ಯತಿರಿಕ್ತವಾಗಿ ಇವತ್ತೇನಾಗಿದೆಪ್ಪ ಅಂತಂದರೆ ಇಲ್ಲಿ ಈ ನದಿಯ ನೀರೇ ಕಾರ್ಖಾನೆಗಳ ಆಗಮನದಿಂದ ಅಶುದ್ಧಗೊಳ್ತಾ ಇದೆ ಯಾಕಂತಂದರೆ ಕೊಪ್ಪಳ ಭಾಗದ ನೈಋತ್ಯ ಭಾಗದಲ್ಲಿ ಕೊಪ್ಪಳ ಭಾಗದ ಆಗ್ನೇಯ ಭಾಗದಲ್ಲಿ ಅಲ್ಲಿ ಕಾರ್ಖಾನೆಗಳು ತಲೆಯೆತ್ತಿ ನಿಂತುಕೊಂಡಿವೆ ಕಾರ್ಖಾನೆಗಳು ಹೊರಸೂಸುವಂಥ ವಿಷಕಾರಿಯಾದಂಥ ನೀರು ನದಿಗೆ ಹರಿದು ಬರ್ತಾ ಇದೆ ಹೀಗಾಗಿ ಆ ನದಿಯ ನೀರು ಮಲಿನಗೊಂಡು ಸಾಕಷ್ಟು ಪ್ರಮಾಣದಲ್ಲಿ ಜೀವಕ್ಕೆ ಹಾನಿಯನ್ನು ಉಂಟುಮಾಡ್ತಾ ಇದೆ ಪ್ರಮುಖವಾಗಿ ಎಕ್ಸ್ಇಂಡಿಯಾ ಕಿರ್ಲೋಸ್ಕರ್ ಕಲ್ಯಾಣಿ ಮುಕುಂದ ಸ್ಟೀಲ್ಸ್ ಇನ್ನೂ ಅನೇಕ ಕಾರ್ಖಾನೆಗಳು ಅಲ್ಲಿ ತಲೆ ಎತ್ತಿವೆ ಪರಿಸರ ಪ್ರೇಮಿಗಳ ಪ್ರಕಾರ ಈ ನೀರು ಈಗ ಕುಡಿಯಲು ಶುದ್ಧವಾಗಿಲ್ಲ ಆ ನೀರು ಹಸಿರು ಬಣ್ಣಕ್ಕೆ ತಿರುಗಿ ಪರಿಪೂರ್ಣವಾಗಿ ಕೊಳೆಯಿಂದ ಕೂಡಿದೆ ಆಹಾರ ತಜ್ಞರೂ ಕೂಡ ಕೆಲವು ಬಾರಿ ಈ ನೀರನ್ನು ಕುಡಿಲೇ ಕುಡಿಬಾರ್ದು ಅಂತ ಹೇಳ್ಕೊಂಡು ಸಲಹೆನ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ತುಂಗಭದ್ರೆ ಸಂಪೂರ್ಣವಾಗಿ ಮಲಿನಗೊಂಡಿದ್ದಾಳೆ ಆಕೆನ ಸ್ವಚ್ಛ ಮಾಡುವಂಥ ಕೆಲಸ ಸರ್ಕಾರ ಕೂಡ ಮಾಡ್ತಾ ಇಲ್ಲ ನಮ್ಮಲ್ಲಿ ನಗರ ಸಭೆ ಉಂಟು ನಗರ ಸಭೆಯವರು ತಾವು ಮಾಡಬೇಕಾದಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಆದರೂ ಕೂಡ ನಿತ್ಯ ಮಾಲಿನ್ಯ ವಾಯುಮಾಲಿನ್ಯ ಉಂಟಾಗುತ್ತೆ ಜಲಮಾಲಿನ್ಯ ಅಂತ ಈಗ ಹೇಳ್ಕೋತಿ ಹೇಳಿದ್ದೇನೆ ನಾನು ಈ ರೀತಿಯಾಗಿ ಕಾರ್ಖಾನೆಗಳು ಹೊರಗೆ ಸೂಸುವಂಥ ಆ ಕೆಟ್ಟ ನೀರು ನದಿಗೆ ಸೇರುವುದರಿಂದ ಅಲ್ಲಿ ಜಲಮಾಲಿನ್ಯ ಉಂಟಾಗಿದೆ ಕಾರ್ಖಾ ಗಳ್ ಸೂಸುವಂಥ ಹೊಗೆಯಿಂದ ಹವಾಮಾನ ಅಂದರೆ ವಾಯುಮಾಲಿನ್ಯ ಉಂಟಾಗಿದೆ ಹವಾಮಾನ ಸಂಪೂರ್ಣವಾಗಿ ಕೆಟ್ಟಿದೆ ನಮ್ಮ ಕೊಪ್ಪಳ ತಾಲೂಕಿನ ಆಗ್ನೇಯ ಭಾಗ ಅಂತ ಏನು ನಾನೀಗ ಹೇಳಿದ್ನಲ್ಲ ಹಿರೇಬಗನಾಳ ಚಿಕ್ಕಬಗನಾಳ ಕರ್ಕಿಹಳ್ಳಿ ಕುಣಿಕೇರಿ ಕುಣಿಕೇರಿ ತಾಂಡ ಗಿಣಿಗೇರಾ ಹೊಸಹಳ್ಳಿ ನಿಂಗಾಪುರ ಹುಲಿಗಿ ಜೊತೆಗೆ ಚಿಕ್ಕಕಾಸನಕಂಡಿ ಹಿರೇಕಾಸನಕಂಡಿ ಹಾಗೆಯೇ ಇನ್ನೂ ಚಿಕ್ಕ ಸಣ್ಣ ಪುಟ್ಟ ಚಿಕ್ಕ ಹಳ್ಳಿಗಳು ಈ ಕಾರ್ಖಾನೆಗಳ ಅಥವಾ ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಮಾಲಿಕ್ಕೆ ಮಾಲಿನ್ಯಕ್ಕೆ ತುತ್ತಾಗಿವೆ ಅಲ್ಲಿ ಜನರ ಜೀವನ ಭಾಳಷ್ಟು ದುಸ್ತರವಾಗಿದೆ ಯಾಕೆಂದರೆ ಗಾಳಿಯಲ್ಲಿ ಬೆರೆವಂಥ ಕೆಟ್ಟ ಹೊಗೆಯನ್ನು ಕೂಡ ಅವರು ಸೇವಿಸ್ತಾ ಇರುವುದರಿಂದ ಆ ಭಾಗದ ಜನ ಅನೇಕ ಕಾಯಿಲೆಗಳ್ಗೆ ಇವತ್ತು ತುತ್ತಾಗ್ತಾ ಇದ್ದಾರೆ ಭಾಳ ದುಃಖಕರ ಸಂಗತಿ ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇದು ದುಃಖದ ಸಂಗತಿ ಇವತ್ತಿನ ಪೀಳಿಗೆ ಜಾಗೃತಗೊಂಡಿದೆ ಎಲ್ಲಿ ಮಾಲಿನ್ಯ ಉಂಟಾಗ್ತಾ ಇದೆ ಆ ಮಾಲಿನ್ಯವನ್ನು ತಡೆಗಟ್ಬೇಕಂತ ತಿಳ್ಕೊಂಡು ತಮ್ಮದೇ ಆದಂಥ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ ಪರಿಸರಪ್ರೇಮಿಗಳು ನಿತ್ಯ ಏನ್ಮಾಡ್ತಾ ಇದ್ದಾರೆ ಜನರ ಜೀವನದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅವರೆಲ್ಲ ಹವಾಮಾನವನ್ನ ಕೆಡಿಸ್ಬಾರ್ದು ಪ್ರಕೃತಿಯನ್ನು ಉಳಿಸ್ಬೇಕು ಜೀವ ವೈವಿಧ್ಯತೆಯನ್ನು ಕಾಪಾಡ್ಬೇಕೆನ್ನುವ ನಿಟ್ಟಿನೊಳಗೆ ಅವರು ಮಾಡುವಂಥ ಹೋರಾಟಗಳು ನಮ್ಮ ಗಮನ ಸೆಳೆದಿವೆ ಆದರೆ ಯಾವುದೇ ಉಪಯಕ್ಕೆ ಅವು ಬರದೆ ಹೋಗಿವೆ ಕಾರಣ ಇಷ್ಟೆ ಸ್ಥಳೀಯ ಆಡಳಿತ ಸರ್ಕಾರ ಇವರ ಹೋರಾಟವನ್ನು ನಿರ್ಲಕ್ಷಿಸುವುದು ಜೀವಕ್ಕೆ ಬೇಕಾದಂಥ ಅಮೂಲ್ಯವಾದಂಥ ನೀರೊಂದು ಸಿಗದೆ ಹೋದರೆ ಬದುಕುವುದಾದರೂ ಹೇಗೆ ಹಾಗಾಗಿ ಇವತ್ತು ನಾವೆಲ್ಲ ಏನು ಮಾಡಬೇಕಾಗಿದೆ ಅಂತಂದರೆ ಜಾತಿ ಧರ್ಮ ರಾಜಕಾರಣವನ್ನ ಆಚೆ ಇಟ್ಟು ಜೀವಕ್ಕೆ ಬೆಲೆಯನ್ನು ಕೊಟ್ಟು ನಾವೆಲ್ಲ ಒಂದು ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ನದಿಯನ್ನು ಸ್ವಚ್ಛಗೊಳಿಸಬೇಕಾಗಿದೆ ಬೀಸುವಂಥ ಗಾಳಿನ ನಾವು ಶುದ್ಧ ಮಾಡಬೇಕಾಗಿದೆ ಪರಿಸರವನ್ನು ಸ್ವಚ್ಛ ಮಾಡಬೇಕಾಗಿದೆ ಪರಿಸರವನ್ನು ಕಾಪಾಡಿಕೊಂಡ್ರೆ ನಾವೆಲ್ಲ ಬದುಕ್ಬೋದು ಇಲ್ಲ ಅಂದರೆ ನಮ್ಮ ಸದ್ಯದ ಪೀಳಿಗೆ ಭವಿಷ್ಯದ ಪೀಳಿಗೆ ಅಪಾಯಕ್ಕೆ ಈಡಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ

ಮಿಕ್ಕಿ ಹೇಳುವುದೇನಪ್ಪ ಅಂತಂದರೆ ಅಂದರೆ ಕೊಪ್ಪಳ ಜಿಲ್ಲೆನ ಈ ತುಂಗಭದ್ರಾ ನದಿಯ ಉಗಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುವಂಥದ್ದಂತ ತುಂಗಾ ಮತ್ತು ಭದ್ರೆ ಎರಡೂ ನದಿಗಳು ಸೇರಿಕೊಂಡು ಅವು ಕೂಡ್ಲಿಯಲ್ಲಿ ಒಂದಾದಮೇಲೆ ತುಂಗಭದ್ರಾ ಅನ್ನುವಂಥ ಹೆಸ್ರು ಬರತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ ಅಲ್ಲಿ ಕೂಡ ಅಂದರೆ ಹರಿಹರದ ಭಾಗದಲ್ಲಿ ನಾ ಹೇಳ್ತಾ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಇರತಕ್ಕಂಥ ಅನೇಕ ದೊಡ್ಡ ಪ್ರಮಾಣದ ಕಾರ್ಖಾನೆಗಳು ಕೂಡ ವಿಷಪೂರಿತವಾದಂಥ ಕಾರ್ಖಾನೆಯ ನೀರನ್ನು ತ್ಯಾಜ್ಯವನ್ನು ನದಿಗೆ ಹರಿ ಬಿಡುವುದರಿಂದ ಆ ನದಿ ಅಲ್ಲಿಂದಲೇ ಅಶುದ್ಧಗೊಳ್ತಾ ಮಾಲಿನ್ಯಗೊಳ್ತಾ ಹರಿತಾ ಇದೆ ಮತ್ತು ದೈವಿಕ ಮನಸ್ಥಿತಿಯಿಂದ ಭಾಳಷ್ಟು ಜನ ದೇವಸ್ಥಾನಕ್ಕೆ ಹೋದವ್ರು ಆ ನದಿಯಲ್ಲಿ ಸ್ನಾನ ಮಾಡುವರಿಂದ ಅವರಿಗೆ ಅನೇಕ ಪ್ರಕಾರದ ಚರ್ಮ ಕಾಯಿಲೆಗಳಾಗ್ಲಿ ದೈಹಿಕ ಕಾಯಿಲೆಗಳಾಗ್ಲಿ ಬರ್ತವೆ ಹೀಗಾಗಿ ನದಿಯನ್ನು ಶುದ್ಧ ಮಾಡುವ ನಿಟ್ಟಿನೊಳಗೆ ನಾವೆಲ್ಲ ಹೆಜ್ಜೆ ಇಡಬೇಕಾಗೈತಿ ಹೋರಾಟ ಮಾಡಬೇಕಾಗೈತಿ ಸರ್ಕಾರವನ್ನು ಎಚ್ಚರಗೊಳಿಸ್ಬೇಕಾಗೈತಿ ಒಂದು ವೇಳೆ ನಾವು ನದಿಯ ನೀರನ್ನು ಸ್ವಚ್ಛಗೊಳಿಸ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗು ಕಾಯಿಲೆಗಳು ತಪ್ಪದೆ ಬರುತ್ತವೆ ಬದುಕುವುದು ಭಾಳ ದುಸ್ತರ ಆಗುತ್ತೆ ಜೀವನ ಅಪಾಯಕ್ಕೆ ಈಡಾಗುತ್ತೆ ಆ ಕಾರಣಕ್ಕಾಗಿ ಪರಿಸರವಾದಿಗಳು ಹೇಳಿದ ಹಾಗೆ ನಾವೆಲ್ಲ ಈ ಕಾರ್ಪೋರೇಟ್ ಕಂಪ್ನಿಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳಿ ನನಗನ್ನಿಸ್ತಾ ಇದೆ ತುಂಗಭದ್ರಾ ಉಳಿಸಿ ಅನ್ನುವಂಥ ಹೋರಾಟವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಈ ನಿಟ್ನೊಳಗೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಲೇಬೇಕು ಧನ್ಯವಾದ ಹೇಳ್ಲೇಬೇಕು ನಾವು ಇಷ್ಟೆಲ್ಲ ಹೋರಾಟ ಮಾಡಿದಾಗಲೂ ಕೂಡ ತುಂಗಭದ್ರೆಯ ನೀರು ತುಂಗಭದ್ರೆಯ ಒಡಲು ಮಾಲಿನ್ಯಗೊಳ್ಳುತ್ತಿರುವುದು ನಮಗೆಲ್ಲ ದುಃಖಕರ ಸಂಗತಿ ತಾಯಿ ತುಂಗೆಯನ್ನು ತುಂಗಭದ್ರಾ ನದಿಯನ್ನು ನಾವೆಲ್ಲ ಉಳಿಸ್ಕೊಳ್ಬೆಕಾಗೈತಿ ಆಕೆನ ಸ್ವಚ್ಛಗೊಳಿಸ್ಬೇಕಾಗೈತಿ ಅದಕ್ಕೆ ನಾವೂ ನೀವೂ ಪಣತೊಟ್ಟು ನಿಲ್ಲೋಣ ಶುದ್ಧ ನೀರನ್ನು ಸೇವಿಸೋಣ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ ಅನ್ನುವಂಥ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ಹೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ಬೌದಾ ಕೈ ಜೋಡಿಸಿ ನದಿಯನ್ನು ಉಳಿಸಿ ಜೀವವನ್ನು ಬೆಳೆಸಿ ಪರಿಸರಕ್ಕೆ ಗೌರವವನ್ನು ಕೊಡಿಸೋಣ ನಮಸ್ಕಾರ